ಮೇಡಮ್ ನಾನು ರವಿರಾಜ್ ಅಂತ ಆಂ ಫ್ಲವರ್ ಶಾಪ್ ಅಲ್ಲವ ನಿಮ್ಮದು ಮೇಡಮ್ ಈಗ ನನ್ಗೆ ನಮ್ಮ ಮನೇಲ್ಲಿ ಒಂದು ಪೂಜೆ ಇದೆ ಅದಕ್ಕೆ ನನಗೆ ಒಂದು ಮಾರಿಗೋಲ್ಡು ಬೇಕು ಈಗ ಮಾರಿಗೋಲ್ಡ್ ಅಂದರೆ ಅಂದರೆ ನೀವು ಚೆಂಡು ಹೂವ್ ಅಂತ ಹೇಳ್ತೀರಲ್ಲ ಈ ಕಡೆ ಅದು ನನ್ಗೆ ಅದು ನಿಮ್ಮಲ್ಲಿ ಸಿಗುತ್ತಾ ಮೇಡಮ್ ಹ್ಞೂ ಅಂದ್ರೆ ನಂಗೆ ಮೇಯ್ನಾಗಿ ಆ ಮಾರಿಗೋಲ್ಡೆ ಬೇಕು ಮೇಡಮ್ ಅದು ನನ್ಗೆ ಕೆ ಜಿ ಲೆಕ್ಕ ಕೊಡೋದಿದ್ರು ಆಗುತ್ತೆ ಇಲ್ಲದಿದ್ದರೆ ನೀವು ಹಾರ ಮಾಡಿ ರೆಡಿ ಮಾಡಿದ್ದಿದ್ರು ಆಗುತ್ತೆ ನನಗೆ ಇದು ನನ್ನ ಕೆ ಜಿ ಲೆಕ್ಕನೇ ಸಿಗುತ್ತಾ ನಮಗೆ ಬೇಕಾದರೆ ಓಕೆ ಮೇಡಮ್ ಅದು ಕೆ ಜಿಗೆ ಎಷ್ಟು ಇರ್ತದೆ ರೇಟೆಲ್ಲ ಓಕೆ ಐದು ಕೆ ಜಿಗೆ ಮುನ್ನೂರು ರೂಪಾಯಿಯಾ ಓಕ್ ನಂಗೆ ಅಲ್ಲಿನ ಅಂದರೆ ಮೇಡಮ್ ನನಗೆ ಅದು ನಾವು ನೀವು ಚು ನೀವು ಅದೇ ಸಿಂಗಲ್ ಸಿಂಗಲ್ ಕೊಟ್ಟರೆ ನಾವು ನಮಗೆ ಬೇಕಾದಾಗೆ ನಾವು ಪೋಣಿಸಿಕೊಳ್ತೇವೆ ಮತ್ತು ಅದು ಅಲ್ಲದೆ ನನಗೆ ಬೇರೆ ಕೂಡ ಇದು ಮಾರಿಗೋಲ್ಡ್ ಒಂದು ಐದು ಕೆ ಜಿ ಬೇಕಾದರು ಕೂಡ ಬೇರೆ ವೆರೈಟಿ ಹೂವೆಲ್ಲ ನಿಮ್ಮಲ್ಲಿ ಎಲ್ಲ ವೆರೈಟಿ ಸಿಗುತ್ತಾ ಈಗ ಮಲ್ಲಿಗೆ ಜಾಜಿ ಆ ಥರ ಎಲ್ಲ ಸಿಗುತ್ತಾ ಅದಂದರೆ ಅಂದರೆ ಅದು ಮ ಶಂಕರಪುರ ಮಲ್ಲಿಗೆ ಅಂತನೇ ಯಾಕೆ ಫೇಮಸ್ ಮೇಡಮ್ ಅದು ಪರಿಮಳಯೆಲ್ಲ ಆಂ ಹಾಂ ಅದೇ ನಮ್ಮದು ಮೈಸೂರು ಮಲ್ಲಿಗೆಗಿಂತ ಇದು ಶಂಕರಪುರ ಮಲ್ಲಿಗೆ ಎಲ್ಲ ಒಳ್ಳೇ ಬರ್ತದಂತಲ್ವಾ ಕನಕಾಂಬರ ನಮಗೆ ಸ್ವಲ್ಪ ಸಾಕು ಮನ್ ನಮಗೆ ಹಸಿರು ಕಲರಲ್ಲಿ ಅದಕ್ಕೆ ಮ ನಮ್ಗೆ ಡೆಕೊರೇಶನ್ ಮಾಡಲಿಕ್ಕೆ ಹಸಿರು ಕಲರಲ್ಲಿ ಯಾವುದಾದ್ರು ಇದೆಯ ಮೇಡಮ್ ಅದೇ ನಮಗೆ ಒಂದು ಅದೇ ಒಂದು ಕನಕಾಂಬರನು ಬೇಕು ಮತ್ತು ಮತ್ತು ಬಿಳಿ ಹೂವಲ್ಲಿ ನಮ್ಗೆ ಸೇವಂತಿಗೆ ಬಿಳಿ ಇದ್ದರು ಆಗುತ್ತೆ ಇಲ್ಲದಿದ್ರೆ ಆಂ ಹಾಂ ಕಾಕಡ ಅಂತ ಹೇಳ್ತಾರಲ್ಲ ಅದೂ ಕೂಡ ಅದು ನಮಗೆ ಡೆಕೊರೇಶನ್ಗೆಲ್ಲ ಒಳ್ಳೇದು ಬರ್ತದಲ್ಲ ಮೇಡಮ್ ಅಂದರೆ ನಮಗೆ ಆದಷ್ಟು ಫ್ರೆಶ್ ಕೊಡಿ ಮೇಡಮ್ ಅಂದರೆ ಡೆಕೊರೇಶನ್ ಮಾಡುವಾಗ ಅದು ಬಾಡಿದ್ದರೆ ನಮಗೆ ಒಂದು ಎರಡು ದಿವಸ ನಮ್ಮ ಫಂಕ್ಷನ್ನಿದೆ ಅದು ಎರಡು ದಿವ್ಸಕ್ಕೆ ಮಾಡಿದರೆ ಡೆಕೊರೇಶನ್ ಒಳ್ಳೇದು ಬರ್ಬೇಕು ಅದಕ್ಕೆ ಮತ್ತು ಈಗ ನಾವು ಒಂದು ಸಲ ನಿಮ್ಮಿಂದ ಕೊಂಡೋದರೆ ಮತ್ತೊಂದು ಸಲ ನಿಮ್ಮಲ್ಲಿ ಬಂದು ನಾವು ಕೇಳಿಕೊಂಡು ಹೋಗುವ ರೀತಿಯಲ್ಲಿ ನೀವು ನಮಗೆ ಹೂವು ಕೊಡ್ಬೇಕು ಮೇಡಮ್ ಓಹ್ ಓಕೆ ಮೇಡಮ್ ನಾನು ಅಂದರೆ ನನ್ಗೆ ಈಗ ನಾಳೆ ಸಂಜೆಗೆ ನಾನು ನಮಗೆ ಫಂಕ್ಷನ್ಗೆ ರೆಡಿ ಮಾಡಲಿಕ್ಕೆ ನಾಳೆ ಒಂದು ಮಧ್ಯಾಹ್ನ ಹೊತ್ತಿಗೆ ಬರ್ತೇವೆ ಇದು ನಾನೊಂದು ಲೀಸ್ಟ್ ಕೊಡ್ತೇನೆ ಮೇಡಮ್ ನಿಮಗೆ ನಾನು ನಿಮಗೆ ವಾಟ್ಸಾಪ್ ಮಾಡ್ತೇನೆ ಆ ಲೀಸ್ಟ್ ನೋಡಿಕೊಂಡು ನನಗೆ ರೆಡಿ ಮಾಡಿ ಇಡಿ ಮತ್ತು ನೀವು ರೇಟ್ ಎಷ್ಟು ಅಂತ ನನಗೆ ಕೆ ಹೇಳಿದರೆ ನಾನು ನಿಮಗೆ ಗೂಗಲ್ಪೇ ಮಾಡ್ತೇನೆ ಅಲ್ಲೇ ಆಯಿತು ಮೇಡಮ್ ಓಕೆ ಓಕೆ ನನಗೆ ಯಾರು ನಿಮ್ಮ ನಂಬರ್ ಇದು ಕೊಟ್ಟರು ನನಗೆ ಅದಕ್ಕೆ ನಂಗೊಂದು ಸ್ವಲ್ಪ ಉಪಕಾರ ಆಯ್ತು ನಮ್ಮ ಊರಿಗೆ ನಾವು ಹೊಸಬರು ನಮಗೆ ಅಷ್ಟು ಪರಿಚಯನೂ ಕೂಡ ಇಲ್ಲಲ್ಲ ಅದರಿಂದಾಗಿ ಒಳ್ಳೆಯದಾಯ್ತು ಮೇಡಮ್ ನಾನು ನಾಳೆ ಮಧ್ಯಾಹ್ನ ಬರ್ತೇನೆ ಓಕೆ ಓಕೆ ಮೇಡಮ್ ಓಕೆ ಓಕೆ ಬಾಯ್ ಮೇಡಮ್ ಬಾಯ್